ಈ ಸರ್ವಿಸ್ ಅಥ್ವಾ ಈ ಸೇವಾ ಕುರಿತು ನನ್ನ ಅಭಿಪ್ರಾಯ ಹೇಳೋದಾದರೆ ಈ ಸರ್ವಿಸ್ ಅನ್ನೋದೇನಿದೆ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೂಲಕ ಜನರಿಗೆ ಸೇವೆಯನ್ನ ಸೇ ಸೇವೆಯನ್ನು ಪ ಒದಗಿಸುತ್ತೆ ಅಂದರೆ ಆದು ಯಾವುದ್ರ ಮೂಲಕ ಎಂದು ಮೊಬೈಲ್ ಫೋನ್ ಆಗಿರ್ಬೋದು ಅವಾ ಟೆಲಿವಿಶನ್ ಆಗಿರ್ಬೋದು ಟಿವಿ ಆಗಿರ್ಬೋದು ದೂರದರ್ಶನ ಅಥ್ವಾ ಕಾಲ್ ಸೆಂಟರ್ರು ಈ ಟೆಲಿಫೋನ್ ಎಕ್ಸ್ಚೇ ಅಂತ ಕೇಳಿರ್ತೀವಿ ಇದರಿಂದೆಲ್ಲ ಆಗುತ್ತೆ ಇದು ಅಮೇರಿಕದಲ್ಲಿ ಸಾವ್ರ್ದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಯು ಎಸ್ ಗೌರ್ಮೆಂಟ್ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಮತ್ತು ಇದು ಎಷ್ಟು ಫೇಮಸ್ ಆಗ್ತಾ ಹೋಗುತ್ತಂದ್ರೆ ಈ ಸರ್ವಿಸ್ ಅನ್ನೋದು ಅದಕ್ಕಂತನೇ ಈ ರಿಸರ್ಚ್ ಆರಿಸು ಮತ್ತು ಈ ಏನು ಡೊಮೈನ್ ಕ್ರಿಯೇಟ್ ಮಾಡೋರು ಇವರೆಲ್ಲ ಬರ್ತಾ ಹೋಗ್ತಾರೆ ಆಮೇಲೆ ಇಂಪಾರ್ಟೆನ್ಸ್ ಇದ್ರ ಬಗ್ಗೆ ಪ್ರಾಮುಖ್ಯತೆ ಹೇಳೋದಾದ್ರೆ ಇದು ಒಂದು ದೇವಾಗ ಜಗತ್ತಿನಾದ್ಯಂತ ಒಂದು ಜ ಜನಗಳನ್ನ ಹೊಂದಿರುತ್ತೆ ಆಮೇಲೆ ಇದು ಸರ್ವಿಸ್ನ ಚೆನ್ನಾಗಿ ಕೊಡುತ್ತೆ ಅದಾದ್ಮೇಲೆ ಪಾರದರ್ಶಕತೆಯನ್ನು ಚೆನ್ನಾಗಿ ಮೈಂಟೇನ್ ಮಾಡುತ್ತೆ ಆಮೇಲೆ ಈ ಬ್ರಾಡ್ಬ್ಯಾಂಡಿಂಗ್ ಮಾರ್ಕೆಟಿಂಗ್ ರಿಸರ್ಚ್ ಆಗಿರ್ಬೋದು ಅಥವಾ ಈ ಸರ್ಚ್ ಡೊಮೈನ್ ಅಂದರೆ ಲೈಕ್ ಯಾವ ಥರ ಹೇಳ್ಬೋದು ಅಂದರೆ ಈ ಬಿಸ್ನೆಸ್ನ ಈ ಕಾಮರ್ಸ್ ಬಿಸ್ನೆಸ್ ಅಂತ ಏನು ಹೇಳ್ತೀವಿ ಬಿಸ್ನೆಸ್ ಟು ಬಿಸ್ನೆಸ್ ಅಥ್ವಾ ಬಿಸ್ನೆಸ್ ಟು ಕಸ್ಟಮರ್ ಅಥ್ವಾ ಎನ್ ಜಿ ಒ ಪ್ರೈವೇಟ್ ಸೆಕ್ಟರು ಗೌರ್ಮೆಂಟ್ ಆರ್ಗನೈಝೇಷನ್ ಇಲ್ಲೆಲ್ಲ ಈ ಸರ್ವಿಸ್ನ ಯೂಸ್ ಮಾಡ್ತಾರೆ ಈ ಸರ್ವಿಸ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಈಗ ನಾವು ಇಲ್ಲಿ ಕೂತ್ಕೊಂಡು ನಾವು ಅಮೇರಿಕ ದೇಶದಿಂದ ಏನೊಂದು ತರಿಸ್ಬೇಕಂದ್ರೆ ನಾವು ಅಲ್ಲಿಗೆ ಹೋಗ್ಲಿಕ್ಕಾಗೋಲ್ಲ ಹೋಗ್ಲಿ ಹೋಗ್ಲಿ ಹೋಗ್ಬೋದು ಬಟ್ ತುಂಬ ಟೈಮ್ ಹಿಡಿಯುತ್ತೆ ಬಟ್ ಇಲ್ಲೇ ಕೂತ್ಕೊಂಡು ತರಿಸ್ಬೇಕಂದ್ರೆ ಈ ಸರ್ವೀಸ್ಗಳನ್ನ ಯೂಸ್ ಮಾಡೋದು ಅಂತ ಆರ್ಕಿಟೆಕ್ಚರಲ್ಲಿ ಆರ್ಕಿಟೆಕ್ಚರಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಅಂದರೆ ಈ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಡೇಟ ವೇರ್ ಹೌಸ್ ಆಗಿರ್ಬೋದು ಅಥವಾ ಎಕ್ಸ್ಚೇಂಜ್ಡ್ ಲೇಯರ್ ಇದರ ಮೂಲಕ ಯೂಸ್ ಮಾಡ್ಬೋದು ಇದರ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ತುಂಬ ಒಂದು ರಿಯಲ್ ರಿಲಯಬಿಲಿಟಿ ಇರುತ್ತೆ ಒಂದು ರೆಸ್ಪಾನ್ಸಿವ್ನೆಸ್ ಇರುತ್ತೆ ಒಂದು ಅಶ್ಶುರೆನ್ಸ್ ಇರುತ್ತೆ ಅಮೇಲೆ ಪಾರದರ್ಶಕತೆ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ ಅಮೇಲೆ ಯಾವ್ಯಾವ ದೇಶಗಳದ್ದಿದೆ ಅಂದರೆ ಅಮೇರಿಕಾದಲ್ಲಿ ಮೊದಲು ಇದು ಬಂದಿರೋದು ಗೌರ್ಮೆಂಟ್ ಟು ಪಾಯಿಂಟ್ ಜೀರೋ ಅಂತ ಇದನ್ನ ತಂದ್ಬಿಟ್ಟು ಇದು ಮಾಡ್ತಾರೆ ಇದು ಟ್ರಾನ್ಸ್ಪರೆನ್ಸಿನೂ ಒಳ್ಗೊಂಡಿರುತ್ತೆ ಮತ್ತು ಈ ಟ್ಯಾಕ್ಸ್ ಕಟ್ಟೋದು ಲೋನ್ ಕಟ್ಟೋದು ಅಥವಾ ಸಿಟಿಜನ್ಶಿಪ್ಪು ಈ ವೀಸಾ ಪಾಸ್ಪೋರ್ಟು ಹೆಲ್ತ ವೆಲ್ಫೇರು ಎಜುಕೇಷನ್ನು ಎನ್ವಿರೋನ್ಮೆಂಟಲ್ ಇಶ್ಯೂಸ್ ಇದನ್ನೆಲ್ಲ ನಾವು ಈ ಕಾಮರ್ಸಲ್ಲಿ ನೋಡಿ ನೋಡ್ತಾ ಹೋಗ್ಬೋದು ಆಮೇಲೆ ಈಗ ಟೆನ್ ಹತ್ರಿಂದ ಹನ್ನೆರಡು ಪರ್ಸೆಂಟು ವಾರ್ಷಿಕವಾಗಿ ಅಮೆಝಾನ್ ಅಂತ ನಾವು ಕೇಳಿದ್ದೀವಿ ಆ ಆ ಇದರಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಆನಿವಲ್ ಸೇಲ್ಸ್ ಈಗ ವಾಲ್ ಮಾರ್ಟ್ ಆಗಿರ್ಬೋದು ಸೆವೆಂಟಿ ನೈನ್ ಬಿಲಿಯನ್ ಇದೆ ಆಮೇಲೆ ನಿಮಗೆ ಈ ಕಾಮರ್ಸ್ ಎರಡು ಸಹ ಆ್ಯಪಲ್ ಅಂತ ಕೇಳಿರಬಹುದು ತರ್ಟೀನ್ ಬಿಲಿಯನ್ ಇದೆ ಇದೆಲ್ಲ ಈ ಬೆ ಎಡ್ಸಿ ಇದೆಲ್ಲ ಈ ಕಾಮರ್ಸ್ ಸರ್ವಿಸ್ ಬಿಸ್ನೆಸ್ನ ಮಾಡುತ್ತೆ ಅದರಿಂದ ನಮಗೆ ತುಂಬ ಹೆಲ್ಪಾಗುತ್ತೆ ಈ ಚೈನಾದಲ್ಲಿ ಹೇಳೋಕ್ಕೋದ್ರೆ ಚೈನಾ ನಿಂತಿರೋದೆ ಈ ಕಾಮರ್ಸ್ ಮೇಲೆ ಸಾರಿ ಈ ಸರ್ವೀಸ್ ಮೇಲೆ ಈ ಸರ್ವೀಸಿಂದಲೇ ಈ ಕಾಮರ್ಸ್ನ ಡೆವಲಪ್ ಮಾಡಿಕೊಂಡು ತುಂಬ ಆ ದೇಶ ಮುಂದೆ ಹೋಗಿ ಹೋಗ್ತಾ ಇದೆ ಆಮೇಲೆ ಇದರರಲ್ಲಿ ಫ್ರಾಡ್ ಆಗೋಂಥ ಚಾನ್ಸಸ್ಸು ಇರುತ್ತೆ ಈ ಸರ್ವೀಸಲ್ಲಿ ಹೇಗೆಂದರೆ ನಾವು ಈ ಒಂದು ಏನೋಂದು ಪ್ರಾಡಕ್ಟ್ನ ತರಿಸ್ತೀವಿ ಅಥ್ವಾ ಏನೋ ಒಂದು ಮಾಡ್ತೀವಿ ಅಂದರೆ ಅಲ್ಲಿ ಮ್ಯಾನ್ಯುಪ್ಲೇಟ್ ಮಾಡೋದಾಗಿರ್ಬೋದು ಫ್ರಾಡ್ ಮಾಡೋದಾಗಿರ್ಬೋದು ಪ್ರೈವೇಸಿ ಇಶ್ಯೂಸ್ ಆಗಿರ್ಬೋದು ಅಥವಾ ಸಮ್ತಿಂಗ್ ಹೀಗೆಲ್ಲ ನಡಿತಾ ಇರುತ್ತೆ